ಹಾಂ ನಮಸ್ತೆ ಹೇಳಿ ಸರ್ ಹಾಂ ಸರ್ ಹೇಳಿ ಹಾಂ ರೀ ಸರ್ ನೀವು ಯಾರಿಗೆ ಚಿಕ್ಕ ಮಕ್ಳಿಗ್ ಕಲ್ಸದಾ ಅಥ್ವ ವಯ್ಸಾದವ್ರಿಗೋ ಅಥವಾ ಯಾರಿಗೆ ಕಲ್ಸಬೇಕು ನೀವು ಹಾಂ ನೀವೇ ಕಲಿಬೇಕನ್ನುತ್ತೀರಿ ನಿಮ್ದು ಬಾಡಿ ಫ್ಲೆಕ್ಸಿಬಲ್ ಐತಲ್ಲ ಸರ್ರ

ಮಾರ್ನಿಂಗ್ ಸರ್ರ ಸೂರ್ಯ ಉದಯ ಆಗೋಕ್ಕಿಂತ ಮುಂಚೆ ಈ ಬ್ರಹ್ಮ ಮುಹೂರ್ತ ಅಂತಾರೆ ಗೊತ್ತಾ ಆ ಟೈಮೊಳ್ಗೆ ಎದ್ದು ಮೊದಲು ಪ್ರಾಣಾಯಾಮ ಮಾಡ್ಬೇಕು ರೀ ನೀವು ಆಮೇಲೆ ಈ ಯೋಗಾಸನನ್ನ ಮಾಡ್ಬೇಕು ನಾನು ನಿಮ್ಗೆ ನಿಮ್ದು ವಾಟ್ಸಪ್ಪ ಲಿಂಕ್ ಕಳ್ಸಿರ್ತೇನೆ ರೀ ನಿಮ್ಗೆ ಹಾಂ ಆ ಥರದ್ದು ಯೋಗ ಯೋಗ ಮಾಡಿರಿ ಹಾಂ ಹಾಂ ಅದೇ ಸರ್ ನಿಮ್ಮ ಏಜ್ ಎಷ್ಟು ಇವಾಗ ಹಾಂ ಸರ್ ನೀವು ಸಾತ್ವಿಕ ಆಹಾರವನ್ನು ಸೇವನೆ ಮಾಡಿರಿ ಅಂತಂದರೆ ಈ ಹಣ್ಣು ಹಂಪಲು ಈ ಥರದ್ದು ಈ ನಾನ್ವೆಜ್ಜನ್ನು ಸ್ವಲ್ಪ ಕಡಿಮೆ ಮಾಡಿರಿ ನಾನು ನಿಮ್ಮ ಏಜ್ ಎಷ್ಟು ಸರ್ ನಿಮ್ದು ಇವಾಗ ಏಜ್ ಏಜ್ ಹಾಂ ಸರ್ ಓಕೆ